ಇದು ಯಶಸ್ವಿನಿ ರೆಸ್ಟೋರೆಂಟಾ ಮ್ಯಾಮ್ ಮ್ಯಾಮ್ ಸ್ವಲ್ಪ ಆರ್ಡ್ರ್ ಮಾಡ್ಬೇಕಿತ್ತಲ್ಲ ಮ್ಯಾಮ್ ಸಿಗುತ್ತಾ ಆರ್ಡ್ರು ಮ್ಯಾಮೋ ಎಗ್ಗು ಮತ್ತು ಎಗ್ ವೈಟ್ ಇರತ್ತಲ್ಲ ಮ್ಯಾಮ್ ಎಗ್ ವೈಟ್ ಎಗ್ ವೈಟು ಮತ್ತು ಚಿಕನು ಮ್ಯಾಮ್ ಒಂದು ಟೆನ್ ಪ್ಲೇಟ್ ಬೇಕಾಗಿತ್ತು ಮ್ಯಾಮ್ ಟೆನ್ ಪ್ಲೇಟ್ ಬೇರೆ ಚಿಕನ್ ಬೇಕಿತ್ತು ಮ್ಯಾಮ್ ಒಂದು ಐದು ಕೆಜಿ ಐದು ಕೆಜಿ ಮ್ಯಾಮ್ ಕೆಜಿ ಕೆಜಿ ಪ್ಲೇಟಲ್ಲ ಕೆಜಿ ಸಿಗುತ್ತಾ ಮ್ಯಾಮ್ ಅದು ಮ್ಯಾಮ್ ಇದು ಪಿಜಾ ಇದೆಯಾ ಮ್ಯಾಮ್ ಪಿಜಾ ಪಿಜಾ ಸಿಗುತ್ತಾ ಮ್ಯಾಮ್ ಇದು ರೇಟ್ ಏನಾಗತ್ತೆ ಮ್ಯಾಮ್ ಇದು ಮೂರುದು ಹೌದಾ ಮ್ಯಾಮ್ ಓ ಆನಿಯನ್ ಪಿಜಾ ಮ್ಯಾಮ್ ಯಾವ್ದು ಚಲೋ ಬರತ್ತೆ ಮ್ಯಾಮ್ ಅದರಲ್ಲಿ ಆನಿಯನಾ ಪಿ ಅದ್ರಲ್ಲಿ ಯಾವ್ದು ಮ್ಯಾಮ್ ಹೌದು ಮ್ಯಾಮ್ ಒಂದೇ ಕಳಿಸ್ಕೊಡಿ ಆನಿಯನ್ ಮಾತ್ರ ಕಳಿಸ್ಕೊಡಿ ಓಕೆ ಮ್ಯಾಮ್ ತ್ರೀ ನೈನ್ಟೀನ್ ಓಕೆ ಮ್ಯಾಮ್ ಟು ತೌಸನ್ ತ್ರೀ ಹಂಡ್ರೆಡಾ ಮ್ಯಾಮ್ ಡೆಲಿವರಿ ಚಾರ್ಜ್ ಎಷ್ಟು ಮ್ಯಾಮ್ ಟು ಹಂಡ್ರೆಡ್ ಎಗ್ ವೈಟ್ ಎಷ್ಟು ಮ್ಯಾಮ್ ಎಗ್ ವೈಟ್ ಎಷ್ಟಂದಿರಿ ತೌಸಂಡ್ ಟು ಹಂಡ್ರೆಡ್ ಓಕೆ ಮ್ಯಾಮ್ ಇದು ಪೇ ಮಾಡ್ತಿನಿ ನಿಮಗೆ ಮ್ಯಾಮ್ ಜೂಸ್ ಅಂದರೆ ಬಿಯರೆಲ್ಲ ಸಿಗುತ್ತಾ ಮ್ಯಾಮ್ ಆ ಕಡೆ ಹಾಂ ಮ್ಯಾಮ್ ಅದು ಒಂದು ಒಂದು ಐ ಐದು ಕೇಸ್ ಬೇಕಾಗಿತ್ತೆ ಮ್ಯಾಮ್ ಹಾಂ ಮ್ಯಾಮ್ ಅದು ಎಷ್ಟೂ ಮ್ಯಾಮ್ ಇದು ಇದು ಕೇಸ್ ಹಾಂ ಹಾಂ ಓಕೆ ಮ್ಯಾಮ್ ಓಕೆ ಕಳ್ಸ್ತೆನ್ ಇದು ಅಮೌಂಟು ಅವ್ರ ಕೈಯಲ್ಲೇ ಪೇ ಮಾಡಬೇಕಾ ಅಥ್ವಾ ನಿಮಗೇ ಪೇ ಮಾಡ್ಬೇಕು ಮ್ಯಾಮ್ ಹಾಂ ಮ್ಯಾಮ್ ಕ್ಯಾಶ್ ಆನ್ ಡೆಲಿವರಿ ಇರತ್ತಾ ಮ್ಯಾಮ್ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರ್ತೆ ಓಕೆ ಬಾಯ್